ನನಗೆ ಚಿತ್ರಕಲೆ ಅಂದರೆ ಬಹಳ ಇಷ್ಟ ಯಾಕೆಂದರೆ ನಾನು ಸಣ್ಣ ವಯಸ್ಸಿನಲ್ಲಿ ಎಂದರೆ ನಾನು ನಾಲ್ಕನೇ ತರಗತಿ ಇದ್ದಾಗಲೇ ಚಿತ್ರಕಲೆಯನ್ನು ನಾನು ಕಲಿತಿದ್ದೆ ನಮ್ಮ ಶಿಕ್ಷಕಿಯರು ಚಿತ್ರಕಲೆ ಶಿಕ್ಷಕಿಯರು ನನಗೆ ಒಳ್ಳೆಯ ತ ಒಳ್ಳೆಯ ಶಿಕ್ಷ್ ಚಿತ್ರಕಲೆಯನ್ನು ಹೇಳಿಕೊಟ್ಟರು ಚಿತ್ರಕಲೆಯಲ್ಲಿ ನಾನು ಮೊದ ಮೊದಲಿಗೆ ಹಣ್ಣು ತರಕಾರಿಯನ್ನು ಬಿಡಿಸಲು ಪ್ರಾರಂಭಿಸಿದೆ ಆಮೇಲೆ ನಾನು ಹೂಗಳನ್ನು ಬಿಡಿಸಲು ಪ್ರಾರಂಭಿಸಿದೆ ಇಂದಿಗೂ ನಾನು ಹೂವುಗಳನ್ನು ಬಿಡಿಸಲು ಭಾಳ ಇಷ್ಟಪಡುತ್ತೇನೆ ಹಾಗೆ ನಾನು ಚಿತ್ರಕಲೆಯಲ್ಲಿ ನನಗೆ ಈಗಲೂ ಚಿತ್ರಕಲೆ ಹಾಗೂ ಚಿತ್ರಕಲೆಯಲ್ಲಿ ಆ ಚಿತ್ರಗಳಿಗೆ ಬಣ್ಣ ತುಂಬುವುದೆಂದರೆ ಬಹಳ ಇಷ್ಟ ನನ್ನ ಕೈಯಲ್ಲಿ ಸರಾಗವಾಗಿ ನಾನು ಪೆನ್ಸಿಲನ್ನು ಹಿಡಿದಾಗ ಚಿತ್ರಗಳು ಬರುತ್ತಿದ್ದವು ಹಾಗೆ ನನ್ನ ಅಕ್ಷರಗಳು ಸಹ ದುಂಡಾಗಿ ಬರುತ್ತಿದ್ದರಿಂದ ನಮ್ಮ ಶಿಕ್ಷಕಿಯರು ಅನ್ನುತ್ತಿದ್ದರು ನಿನಗೆ ಚಿತ್ರಕಲೆ ಬೇಗ ಒಲಿಯುತ್ತದೆ ಹಾಗೆ ಚಿತ್ರಕಲೆಯಲ್ಲಿ ನಿನಗೆ ತುಂಬ ಇಂಟ್ರೆಸ್ಟ್ ಇದೆ ಎಂದು ನಮ್ಮ ಶಿಕ್ಷಕಿಯರು ಆವಾಗಲೇ ಹೇಳಿದ್ರು ಹಾಗೆ ನಾನು ಚಿತ್ರಕಲೆಯಲ್ಲೇ ನಾನು ಪ್ರೌಢಶಾಲೆಗೆ ಬಂದಾಗ ಪ್ರೌಢಶಾಲೆಯಲ್ಲಿ ವಿಜ್ಞಾನದಲ್ಲಿ ಶಿ ನಾನು ಗಿಡಗಳಾಗಿರಬಹುದು ಹಾಗೂ ಜೀವಿಗಳನ್ನು ಬಿಡಿಸಲು ಪ್ರಾರಂಭಿಸಿದೆ ಅಲ್ಲೇ ನನಗೆ ಬಹಳ ಚಿತ್ರಕಲೆಯ ಮೇಲೆ ಆಸೆ ಉಂಟಾಗಿತ್ತು ಮುಂದೆ ನಾನು ಬಂದಾಗ ಅಲ್ಲಿ ನಾವು ಓದಿದ ಪಾಠದಲ್ಲಿ ಬಹಳ ಚಿತ್ರ ಬಿಡಿಸಲು ಬರುತ್ತಿದ್ದವು ನಾನು ಸಹ ಬಿಡಿಸುತ್ತಿದ್ದೆ ನನ್ನ ಸ್ನೇಹಿತರಿಗೂ ಸಹ ಚಿತ್ರಗಳನ್ನು ಬಿಡಿಸಿಕೊಡುತ್ತಿದ್ದೆ ಹಾಗೆ ಆ ಚಿತ್ರಗಳಿಗೆ ಬಣ್ಣ ತುಂಬುವುದೆಂದರೆ ಅದೇನೋ ಇಷ್ಟ ಆ ಬಣ್ಣಗಳು ನಾವೇನಾದರೂ ನೋಡಿದಾಗ ಇಲ್ಲ ಯಾರಾದರೂ ನೋಡಿದಾಗ ಅವರಂತೆ ಚಿತ್ರ ಬಿಡಿಸಿ ಅದಕ್ಕೆ ಬಣ್ಣ ತುಂಬಿದಾಗ ಅದು ಎಷ್ಟು ಚೆಂದ ಕಾಣುತ್ತೆ ಅದು ಚಿತ್ರಕಲೆಯ ಒಂದು ಮಹತ್ವ ಎಂದು ಹೇಳಬಹುದು ಹಾಗೆ ನನಗೆ ಚಿತ್ರಕಲೆಯಲ್ಲಿ ಬಹಳ ಇಷ್ಟವಾಗಿರುವುದರಂದ್ರೆ ರಾಜಾ ರವಿವರ್ಮ ಎಂದು ಹೇಳಬಹುದು ರಾಜಾ ರವಿವರ್ಮ ಅವರು ನಮ್ಮ ಭಾರತದಲ್ಲಿ ಒಳ್ಳೆಯ ಒಂದು ಚಿತ್ರ ಕ ಚಿತ್ರಕಲೆ ಬಿಡಿಸುವವರು ಹಾಗೆ ಅವರ ಥರ ನಾನು ಚಿತ್ರಕಲೆಯನ್ನು ಬಿಡಿಸೋದು ನೋಡೇ ಇಲ್ಲ ಅವರು ದ್ರೌಪದಿಯ ಚಿತ್ರಕಲೆಯನ್ನು ಮೊದಲಿಗೆ ಬಿಡಿಸಿದ್ದರು ಅದು ಬಹಳ ಜನಪ್ರಿಯಗೊಂಡಿರುವ ಚಿತ್ರಕಲೆ ಎಂದು ಹೇಳಬಹುದು ಹಾಗೆ ರಾಜಾ ರವಿವರ್ಮ ಆದರೆ ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಲಿಯೋನಾರ್ಡೋ ಡಾ ವಿಂಚಿ ಇರ್ಬೋದು ಮೊನಾಲಿಸ ಚಿತ್ರವನ್ನು ಬಿಡಿಸಿದವ್ರು ಆಗಿರ್ಬೋದು ಹೀಗೆ ಬಹಳಷ್ಟು ಜನ ಚಿತ್ರಕಾರರು ನಮ್ಮ ಮನಸ್ಸನ್ನು ಆಕರ್ಷಣೆ ಮಾಡಿದ್ದಾರೆ ಚಿತ್ರದಲ್ಲಿ ಅವರಂತೆ ನಮಗೆ ಬಿಡಿಸಲು ಬರುವುದಿಲ್ಲ ಆದರೆ ನಾವು ಪ್ರಯತ್ನ ಮಾತ್ರ ಮಾಡುತ್ತಿರಬೇಕು ಚಿತ್ರಕಲೆ ಒಲಿದವರು ಅದನ್ನು ಬಿಡಬಾರದು ಚಿತ್ರಕಲೆ ಬರಲಿಲ್ದವ್ರು ಅದನ್ನು ಕಲಿಯಲು ಪ್ರಯತ್ನಿಸಬೇಕು ಅಂತ ಹೇಳ್ತೇನೆ ಬಂದವರು ಅದನ್ನು ಮರಿಬಾರ್ದು ಅದನ್ನು ದಿನನಿತ್ಯ ನಾವು ಮಾಡಿದಾಗ ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೋದು ಎಂದು ಹೇಳ್ತೀನಿ